ನಗರದ ಬಗ್ಗೆ ನಮಗೆ ಚಿಕ್ಕ ಮಂಗ್ಳೂರು ನಿಯರ್ ಇರೋದ್ರಿಂದ ನಾವು ಪ್ರತಿಯೊಂದು ಯಾವುದೇ ಒಂದು ಪರ್ಚೇಸು ಮಾಡಬೇಕು ಅಂದ್ರು ಏನಕ್ಕಾದ್ರೂ ನಾವು ಟೌನಿಗೆ ಹೋಗ್ತಿವಿ ನಾವೂ ಹೋಗೋದ್ರಿಂದ ಪ್ರತಿಯೊಂದು ಪರ್ಚೇಸು ಮಾಡ್ಲಿಕ್ಕು ನಾವು ಟೌನಿಗೆ ಹೋಗಲೇಬೇಕು ಹೋದಾಗೆಲ್ಲ ಏನೇನು ಬೇಕು ನಮ್ಮ ಮನೆಗೆ ನಮ್ಮ ದಿನನಿತ್ಯಗಳಿಗೆ ಪ್ರತಿಯೊಂದು ನಾವು ಅಲ್ಲಿಂದ ತಗೊಂಬರೋದು ಆಮೇಲೆ ಬರೀ ಪರ್ಚೇಸು ಅಂತಂತೂ ಅಲ್ಲ ಆಮೇಲೆ ಇಲ್ಲಿ ಟೌನಲ್ಲಿ ಪಾರ್ಕ್ ಇದೆ ಪಾರ್ಕಿಗೆ ಹೋಗ್ತಾ ಇರ್ತೀವಿ ಪ್ರತಿ ಒಂದಕ್ಕೂನು ಹೋಗೋದ್ರಿಂದ ವಿತ್ ಫ್ಯಾಮಿಲಿಯೆಲ್ಲಾ ಜೊತೆಗೇ ಹೋಗೋದು ಫ್ರೆಂಡ್ ಜೊತೆಗೆ ಹೋಗ್ತಿವಿ ಫ್ಯಾಮಿಲಿ ಜೊತೆಗೆ ಹೋಗ್ತಿವಿ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ಜೊತೆಗೆ ಅಂತೆಲ್ಲಾ ಹೋದಾಗ ಬರ್ಡೇ ಪಾರ್ಟಿ ಇರ್ಬೋದು ಆ್ಯನಿವರ್ಸರಿ ಇರ್ಬೋದು ಹೋಟೆಲ್ಗೆ ಹೋಗೋದು ದೇವಸ್ಥಾನಗಳಿಗೆ ಹೋಗೋದು ಈ ಥರೆಲ್ಲ ಹೋಗಿಬರ್ತೀವಿ ಫ್ಯಾಮಿಲಿ ಅಂತ ಹೋದಾಗ್ಲೂ ಅಷ್ಟೇನೆ ಹೋದಾಗ ನಮಗ್ ಏನೇನು ಬೇಕು ನಮ್ಮ ಬೇಕು ಬೇಡಗಳನ್ನು ಎಲ್ಲ ಅಲ್ಲಿ ಇದು ಮಾಡ್ಕೊಂಡು ತಗೊಂಡು ಆಮೇಲೆ ರೆಸಾರ್ಟ್ಗಳಿಗೆ ಎಲ್ಲ ಹೋಗಿಬಿಟ್ಟು ಬರ್ತಾ ಇರ್ತೀವಿ ಇದ್ರ ಬಗ್ಗೆ ಇನ್ನು ಇನ್ನು ಅಂದರೆ ನಮಗೆ ಚಿಕ್ಕ ಮಂಗ್ಳೂರು ನಿಯರ್ ಇರೋದ್ರಿಂದ ನಾವು ಪ್ರತೀ ವಾರಕ್ಕೆ ಒಂದು ಸತಿನಾದರು ನಾವು ಟೌನಿಗೆ ವಿಸಿಟ್ ಮಾಡ್ತಾನೇ ಇರ್ತೀವಿ ಅನುಕೂಲಗಳು ಇದೆ ಹೋಗೋದರಿಂದ